ನನ್ಗೆ ತುಂಬ ಗಿಡಗಳು ಅಂದರೆ ತುಂಬ ಇಷ್ಟ ಗಿಡಗಳ್ನೆಲ್ಲ ಮನೆ ಹತ್ರನೇ ಬೆಳೆಸ್ಕೊಳ್ತೀನಿ ಬೆಳೆಸ್ಕೊಂಡು ಅದಕ್ಕೆ ಸಣ್ಣ ಸಸಿಯಿಂದ ಮನೆಯ ಪೊ ಒಂದು ಫಾಟಲ್ಲಿ ಹಾಕಿ ಇಟ್ಕೊಂಡು ಇರ್ತೀನಿ ಅದಕ್ಕೀಗ ಗೊಬ್ಬರಗಳು ಹಾಕಿ ಬಾ ಗಿಡಕ್ಕೆ ನೀರು ಹಾಕಿ ಚೆನ್ನಾಗಿ ಚೆನ್ನಾಗಿ ಬೆಳೆಸ್ತೀನಿ ಅದು ದೊಡ್ಡದು ಆಗೋವರ್ಗೂ ಕಣ್ಣಲ್ಲಿ ಕಣ್ಣು ಇಟ್ಕೊಂಡು ನೋಡ್ಕೊಳ್ತೀನಿ ನೋಡ್ಕೊಂಡು ಅದು ಹೂವು ಬಿಡು ಬಿಡುತ್ತೆ ಚೆನ್ನಾಗಿ ಹೂವು ಬಿಟ್ಟು ಬಿಡುತ್ತೆ ಅದನ್ನು ಕಿತ್ಕೊಂಬಂದು ದೇವರಿಗೆ ಅಲಂಕಾರವಾಗಿ ಅಲಂಕಾರ ಮಾಡ್ತೀನಿ ಅದನ್ನು ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಭಾಳ ಸಂತೋಷ ಆಗುತ್ತೆ ಮನೆಗಳ ಹತ್ರ ಮತ್ತು ಮನೆ ಮುಂದೆ ಎಲ್ಲ ದಾಸವಾಳ ಗಿಡಗಳು ಹಾಕ್ಕೊಂಡಿದ್ದೀನಿ ಅದರ ತುಂಬ ಹೂವು ಬಿಡುತ್ತೆ ಅದು ಹೂವು ಬಿಡುತ್ತೆ ಯಾರು ಬೇರೆಯವರು ಕಿತ್ಕೊಂಡು ಹೋಗ್ದಿರೊಂಗೆ ರಾತ್ರಿ ಹೊತ್ತು ಕೂಡ ಸಹ ಹೋಗಿ ಕಿತ್ಕೊಂಬರ್ತಾನೆ ಇರ್ತೀನಿ ಕಿತ್ಕೊಂಬಂದು ಇಟ್ಕೊಳ್ತೀನಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಮತ್ತೆ ಸಾಯಂಕಾಲ ಆದಮೇಲೆ ದೇವರಿಗೆ ದೀಪ ಹಚ್ಚುವಾಗ ಹೂ ಎರ್ಡು ಎರ್ಡು ಹೂವು ಇಟ್ಕೊ ಇಟ್ಕೊಳ್ತೀನಿ ಟೊಮೋಟೋನ ತರಕಾರಿಗಳು ಮಾರ್ಕೆಟ್ಕೆ ಹೋಗಿ ತಗೊಂಬರ್ಬೇಕು ಅಂದರೆ ಕಷ್ಟ ಆಗುತ್ತೆ ನಡಿಯೋಕ್ಕೆ ಅಷ್ಟು ದೂರ ತುಂಬಾ ದೂರ ಇದೆ ಹೋಗೋಕ್ಕೆ ಆಗೋಲ್ಲ ಹಂಗಾಗಿ ಮನೆ ಹತ್ರ ಮನೆ ಹತ್ರ ಗಿಡಗಳು ಹಾಕಿ ಇಟ್ಕೊಂಡಿದ್ದೀನಿ ಟೊಮೊಟೊ ಬದನೆಕಾಯಿ ಗಿಡ ಮೆಣ್ಶಿನ್ಕಾಯಿ ಗಿಡ ಇದು ಬದನೆಕಾಯಿ ಗಿಡ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಹಾಕಿ ಇಟ್ಕೊಂಡಿದ್ದೀನಿ ಅದು ಬೆಳೆದ್ರೆ ಅದನ್ನು ಬೆಳೆದು ಚೆನ್ನಾಗಿ ನೀರು ಹಾಕಿ ಗೊಬ್ಬರ ಹಾಕಿ ಅದಕ್ಕೂ ಚೆನ್ನಾಗಿ ಸಾಕಿ ಮ ಚೆನ್ನಾಗಿ ಫಸಲು ಬರೋ ಥರ ನೋಡ್ಕೊಂಡು ಇಟ್ಕೊಂಡಿರ್ತೀನಿ ಚೆನ್ನಾಗಿ ಅದು ಕಾಯಿ ಬರುತ್ತೆ ಕಾಯಿ ಬಂದಾಗ ಮನೆಗೆ ಎತ್ಕೊ ಬಂದು ಯೂಸ್ ಮಾಡ್ಕೊಳ್ತೀನಿ ಮನೆಗೆ ಗೊಬ್ಬರ ಮತ್ತು ಗೊಬ್ಬರ ನೀರು ಎಲ್ಲ ಹಾಕಿ ಇಟ್ಟು ಇಟ್ಟಿಡ್ತೀನಿ ತರಕಾರಿಗಳೆಲ್ಲ ಎತ್ಕೊಂಡು ಹೋಗಿ ಬೆಂಡೆಕಾಯಿದು ಗಿಡ ಎಲ್ಲ ಹಾಕಿ ಇಟ್ಕೊಂಡಿರ್ತೀನಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಒಂದು ಒಂದು ಕೆ ಜಿ ಬಿಡುತ್ತೆ ಅದನ್ನು ತಗ ಬಂದು ಚೆನ್ನಾಗಿ ತೊಳೆದು ಪಲ್ಯೆ ಮಾಡಿ ತಿಂತೀನಿ ಮಕ್ಳಿಗೆಲ್ಲಾ ಕೊಡ್ತೀನಿ ಬಹಳ ಚೆನ್ನಾಗಿದೆ ಅಂಥೇಳ್ತಾರೆ ಚೆನ್ನ ಚೆನ್ನ ಮಕ್ಕಳೆಲ್ಲಾ ಚೆನ್ನಾಗಿದೆ ಮಮ್ಮಿ ಮತ್ತೆ ಬೇರೆ ಗಿಡಗಳು ಹಾಕು ಅಂತ ಗೊಬ್ಬರಗಳೆಲ್ಲ ತಗೋಬಂದು ಕೊಡ್ತಾರೆ ಮತ್ತೆ ಬೇರೆ ಫಾಟ್ಗಳಲ್ಲೇ ಅದೆಲ್ಲ ಮತ್ತೆ ಗಿಡಗಳು ನೆಟ್ಟು ಗೊಬ್ಬರ ನೀರೆಲ್ಲ ಹಾಕಿ ಬೆಳೆಸ್ತೀನಿ ಬೆಳೆಸಿ ಮತ್ತೆ ಅದನ್ನು ಚೆನ್ನಾಗಿ ಬೆಳವಣಿಗೆ ಮಾಡಿ ಇಡ್ತೀನಿ ತೆಂಗಿನಕಾಯಿ ಮರ ತೆಂಗಿನಕಾಯಿ ಮರನೂ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಮರದ ತುಂಬ ಕಾಯಿಗಳೂ ಬಿಡುತ್ತೆ ಕಾಯಿ ಕಾಯಿ ತೊಗೊ